ಹಲೋ ಶಿವ್ ಸಾಗರ್ ಹೋಟೆಲಾ ಇದು ನಮಗೆ ಆರ್ಡ್ರ್ ಕೊಡಬೇಕಿತ್ತಲ್ರಿ ನಮಗೆ ಮಸಾಲೆ ದೋಸೆ ಬೇಕಿತ್ತು ನಾವು ಧಾರ್ವಾಡ್ದಿಂದ ಮಾತಾಡ್ತೀವಿ ಮಸಾಲೆ ದೋಸೆ ಬೇಕಿತ್ತು ಮತ್ತು ಪೂರಿ ಆರ್ಡ್ರ್ ಕೊಡ್ಬೇಕಿತ್ತು ನಮ್ಗೆ ಏನು ಏನು ರೇಟ್ ಐತ್ರಿ ಪೂರಿದು ಮಸಾಲೆ ದೋಸೆದು ಓಕೆ ನಮ್ಗೆ ಇಪ್ಪತ್ತೈದು ಪೂರಿ ಪ್ಲೇಟ್ ಆಮೇಲೆ ಇಪ್ಪತ್ತೈದು ಮಸಾಲೆ ದೋಸೆ ಬೇಕಿತ್ತು ರೀ ಪೂರಿ ಜೊತೆ ಕುರ್ಮಾ ಕೊಡ್ತೀರಾ ಚಟ್ನಿ ಕೊಡ್ತೀರಾ ಓಕೆ

ಮಸಾಲೆ ದೋಸೆ ಬೇಕು ವಿತ್ ಆಲೂಗಡ್ಡೆ ಪಲ್ಯ ವಿತ್ ಸಾಂಬಾರು ಚಟ್ನಿ ಎಲ್ಲ ಬೇಕು ನಮ್ಗೆ ನೋ ಪ್ರಾಬ್ಲಮ್ ನಮ್ಗೆ ಆರ್ಡ್ರ್ ಯಾವಾಗ ತಗೊತೀರಿ ಮೇಡಮ್ ನಮ್ಗೆ ನಾಳೆ ಬೆಳಗ್ಗೆ ಬೇಕು ರೀ ನಮ್ಗೆ ನಾಳೆ ಬೆಳಗ್ಗೆ ಬೇಕು ಓಕೆ ವಿತ್ತ್ ಎಲ್ಲ ನೀವು ಪೇಮೆಂಟ್ ಬಿಫೋರ್ ಮಾಡಬೇಕಾ ಅಡ್ವಾನ್ಸ್ ಮಾಡಬೇಕಾ ಲೇಟ್ ಮಾಡಿದ್ರೆ ನಡೀತೇತಾ ಸರಿ ನಮ್ಮ ಹುಡ್ಗನ್ನ ಕಳಿಸ್ಕೊಡ್ತೀನಿ ನಾನು ಇವತ್ತು ಸಾಯಂಕಾಲ ಕಳ್ಸ್ಕೊಡ್ತೀನಿ ಆರ್ಡ್ರ್ ತಗೋರಿ ಬೆಳಗ್ಗೆ ನಮ್ಗೆ ಟೈಮ್ ಭಿ ಮೇಂಟೈನ್ ಮಾಡ್ಬೇಕು ಒಂಬತ್ತು ಗಂಟೆ ಅಂದರೆ ಮುಟ್ಬೇಕು ನಮ್ಮದು ಪ್ಲೇಸಿಗೆ ಹ್ಞೂ ಸ್ವಲ್ಪ ಚೆನ್ನಾಗೆ ಮಾಡ್ಸಿ ರೀ ಶೋರ್ ಆ ಹುಡುಗ ಬರ್ತಾನೆ ಇವತ್ತು ಇವ್ನಿಂಗ್ ಆರ್ಡ್ರ್ ಕೊಡಕ್ಕೆ ಬರ್ತಾನೆ ನಮ್ಮವ ಓಕೆ ತ್ಯಾಂಕ್ ಯು ಮೇಡಮ್ ತ್ಯಾಂಕ್ ಯು ಮೇಡಮ್